ಪ್ರವಾಸ ಮಾಡುವ ಹವ್ಯಾಸ ಎಲ್ಲರಲ್ಲೂ ಇರಬೇಕು ಪ್ರವಾಸ ಮಾಡುವುದರಿಂದ ಮನಸ್ಸು ಶಾಂತಿಯನ್ನು ಪಡೆಯಬಹುದು ನಾವ ನಾವು ದಿನನಿತ್ಯದ ಟೆನ್ಶನ್ ಸ್ಟ್ರೆಸ್ಸಿಂದ ಹೊರಗೆ ಬಡ ಬರೋಕ್ಕೆ ಸಾಧ್ಯವಾಗುತ್ತದೆ ನಾವು ಪ್ರವಾಸ ಎಲ್ಲಿಗಾದರೂ ಮಾಡಬಹುದು ನನಗೆ ಸಮುದ್ರದ ಜಾಗದಲ್ಲಿ ಪ್ರವಾಸ ಮಾಡುವುದು ಅಂದರೆ ಬಹಳ ಇಷ್ಟ ಸಮುದ್ರದ ಜಾಗ ಎಂದರೆ ಮಂಗಳೂರು ಕಾರವಾರ ಕನ್ಯಾಕುಮಾರಿ ಆ ಥರ ಜಾಗದಲ್ಲಿ ಮಂಗಳೂರು ಹೇಳಬೇಕು ಅಂದರೆ ಅಲ್ಲಿ ಸಮುದ್ರದ ಜಾಗ ಬಹಳ ಇದೆ ಮತ್ತು ಶಿರಸಿ ಅಕ್ಕಪಕ್ಕವೂ ಸಮುದ್ರದ ಜಾಗ ಬಹಳಷ್ಟಿದೆ ಬೀಚ್ ಗೀಚಲ್ಲಿ ಹೋಗುವುದು ಅಂದರೆ ಬಹಳ ಇಷ್ಟ ಅಲ್ಲೆಲ್ಲ ಹೋಗೋದ್ರಿಂದ ಸ್ಟ್ರೆಸ್ ಫ್ರೀ ಆಗಬಹುದು ಅಲ್ಲಿ ಮೀನೂಟ ಜಾಸ್ತಿ ಸಿಗುತ್ತದೆ ಪ್ರವಾಸ ಮಾಡುವುದೆಂದರೆ ನನಗಂತರೂ ಬಹಳ ಇಷ್ಟ ಅದು ಗುಡ್ಡಗಳಾದರೆ ಗುಡ್ಡಗಳ ಜಾಗಗಳಾಗಲಿ ಇತಿಹಾಸಿಕ ಜಾಗಗಳಾಗಲಿ ಮನ್ ಸ್ ಸ್ಥಳಗಳು ಧಾರ್ಮಿಕ ಸ್ಥಳಗಳು ಆಗಿರಲಿ ಎಲ್ಲಿಗಾದರೂ ಪ್ರವಾಸ ಮಾಡುವುದೆಂದರೆ ನನಗೆ ಬಹಳ ಇಷ್ಟ ರಾತ್ರಿ ಪ್ರವಾಸಕ್ಕಿಂತ ದಿನದ್ ದಿನದಲ್ಲಿ ಪ್ರವಾಸ ಮಾಡುವುದರಿಂದ ಅಕ್ಕಪಕ್ಕದ ಸೌಂದರ್ಯವನ್ನು ನಾವು ನೋಡಬಹುದು ಎಂದು ಹೇಳಿ ಇಶ್ ಪ್ರವಾಸದ ಬಗ್ಗೆ ಪ್ರವಾಸ ಅಂದರೆ ಒಳ್ಳೆಯದು ಅಲ್ಲಾ